ಹಲೋ ಗುಡ್ ಈವ್ನಿಂಗ್ ಮೇಡಮ್ ಹಾಂ ಮೇಡಮ್ ಆಂ ಮೇಡಮ್ ನಿಮಗೆ ಯಾವತ್ತು ಬೇಕಿತ್ತು ಆಂ ಮೇಡಮ್ ಟಿಕೆಟ್ ಇದು ಟಿಕೆಟ್ ಇ ಇದೆ ಮೇಡಮ್ ಟೈಮಿಂಗ್ಸ್ನ ನಾನು ನೋಡ್ಬಿಟ್ಟು ಹೇಳ್ತೀನಿ ಮತ್ತು ನಿಮಗೆ ಸ್ಟ್ಯಾಂಡರ್ಡಲ್ಲಿ ಬೇಕಾ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬೇಕೋ ನಿಮಗೆ ಆಂ ಮೇಡಮ್ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಬೆಸ್ಟ್ ಅನ್ನಿಸುತ್ತೆ ನಿಮಗೆ ಊಟಕ್ಕೆ ಮತ್ತು ಸ್ಲೀಪಿಂಗಿಗೆ ಎಲ್ಲದಕ್ಕು ಕಂಫರ್ಟೇಬಲ್ ಆಗಿರುತ್ತೆ ನೀವು ಫೊಸ್ಟ್ ಸ್ಟ್ಯಾಂಡರ್ಡ್ನ ತೊಗೊಂಡ್ರೆ ನಿಮಗೆ ಕಂಫರ್ಟೇಬಲ್ ಅನ್ನಿಸುತ್ತೆ ಮೇಡಮ್

ಆಂ ಮೇಡಮ್ ಆ ಆಂ ಮೇಡಮ್ ಕಾಸ್ಟು ಕೂಡ ನಾವು ಹೇಳ್ತೀವಿ ಅದನ್ನ ನಾವು ಒಂದು ಸಲ ಚೆಕ್ ಮಾಡಿ ನೋಡಿಬಿಟ್ಟು ನಿಮಗೆ ಹೇಳ್ತೀವಿ ನಾವು ಆದರೆ ನಿಮಗೆ ನಾನು ಟೈಮಿಂಗ್ಸ್ನು ಅಷ್ಟೇ ನೋಡ್ಬಿಟ್ಟು ಹೇಳ್ತೀನಿ ನಾನು ನೋಡಿಬಿಟ್ಟು ನಿಮ್ಮದು ಟಿಕೆಟ್ನ ಬುಕ್ ಮಾಡಾದ ಮೇಲೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬಂದಾಗ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಅಂತ ನೀವು ಸ್ಟೇಷನ್ಗೆ ಬಂದಾಗ ಆ ನೋಟಿಫಿಕೇಷನ್ನ ನಮಗೆ ತೋರಿಸ್ಬೇಕಾಗುತ್ತೆ ಆಂ ಆಂ ಮೇಡಮ್ ಕರೆಕ್ಟಾಗಿ ನಿಮ್ಗೆ ಯಾವ ಡೇಟಿಗೆ ಬೇಕಾಗಿರುತ್ತೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗಿರ್ತೆ ಅದೇ ಅಡ್ರಸ್ಸಿಗೆ ನಾವು ಅಷ್ಟೇ ಟ್ರೈಮಿಂಗ್ಸಲ್ಲಿ ಟಿಕೆಟ್ನೆ ಬುಕ್ ಮಾಡಿರ್ತೀವಿ ಮೇಡಮ್ ಆಂ ಮೇಡಮ್ ಶೇರ್ ಮಾಡಿ ನಾವು ನಿಮ್ಮದು ಟಿಕೇಟ್ನ ಬುಕ್ ಮಾಡಿದ್ದು ಆದ ತಕ್ಷಣನೇ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ನೀವು ಬರಬೇಕಿದ್ರೆ ಆ ನೋಟಿಫಿಕೇಷನ್ನ ತೋರಿಸಿದ್ರೆ ನಿಮಗೆ ಟಿಕೆಟ್ ಬುಕ್ ಆಗಿದೆ ಅಂತ ಆಗುತ್ತೆ ಆಂ ಓಕೆ ತ್ಯಾಂಕ್ ಯು ಮೇಡಮ್